ಹೌದು ಜಗತ್ತು ಎಷ್ಟೇ ಮುಂದುವರಿಯುತ್ತಿದ್ದರೂ ನಮ್ಮ ಗ್ರಾಮಗಳಲ್ಲೂ ಈಗಲೂ ಸಹ ನರ್ತಕರಾಗಿರಬಹುದು ಈ ಒಂದು ಸಂಪನ್ಮೂಲ ತರಬೇತಿ ನೀಡುವಂತಹವರಾಗಿರಬಹುದು ತುಮ್ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ ಇಲ್ಲದೇ ಇರುವ ಕಾರಣದಿಂದ ನಾವು ಈ ಒಂದು ಕೊರತೆಯನ್ನು ಅನುಭವಿಸುತ್ತಿದ್ದೇವೆ ಆದ್ ಹಾಗೂ ಬೆಂಬಲವೂ ಅಷ್ಟೇ ನಮ್ಮ ಹಳ್ಳಿಗಳಲ್ಲಿ ಇಂಥವಕ್ಕೆ ಬೆಂಬಲ ಅನ್ನೋದು ಸಹ ಅಷ್ಟರ ಮಟ್ಟಿಗೆ ನಾವು ಕಾಣೋಕ್ಕೆ ಆಗಲ್ಲ ಈ ಸವಾಲುಗಳನ್ನು ನಾವು ಎದುರಿಸುತ್ತಿದ್ದೇವೆ